ನಮಗೆ ದೇವಸ್ಥಾನ ಅಂದರೆ ಜಾಸ್ತಿ ನಮ್ಮದು ಉಡುಪಿಯಲ್ಲಿ ಕೃಷ್ಣ ಮಠ ಕೃಷ್ಣ ಮಠ ಅಂದರೆ ದೇವರಿಗೊಂದು ಮುಂಚೆಯಿಂದ ನಮಗೆ ದೇವರು ಅವರು ಜನಗಳಿಗೆ ಖುಷಿಯಾದ ದೇವರದು ತುಂಬ ಇಷ್ಟವಾದಂಥ ದೇವ್ರು ಅವರು ನಮ್ಮ ಊರಲ್ಲಿದಿದ್ದು ದೇವಸ್ಥಾನ ಉಚ್ಚಿಲ ಮಹಾಲಕ್ಷ್ಮಿ ದೇವ ಕೃಷ್ಣ ಕೃಷ್ಣ ದೇವರು ಈಶ್ವರ ದೇವರು ಅವರೆಲ್ಲ ತುಂಬ ಇಷ್ಟವಾದ ದೇವರು ದೇವರಲ್ಲಿ ಯಾವಾಗ ಬೇಕಾದರೆ ಅವರು ನಮ್ಮನ್ನು ನೆನೆಸ್ಕೊಂಡಾಗ ನಾವು ಹೋಗಿ ಪ್ರಾರ್ಥನೆ ಮಾಡಿದರೆ ಅವರು ತುಂಬ ನಮಗೆ ಭಕ್ತಿಗಳನ್ನು ಕೊಡ್ತಾರೆ ಮತ್ತೆ ಹಬ್ಬ ದಿವಸ ಇಂಥ ದಿವಸ ನಾವು ಎಲ್ಲದಕ್ಕೆ ಹೋಗಿ ದೇವರ ಹತ್ರ ಬೇಡಿಕೊಳ್ತೇವೆ ತುಂಬ ಮಹಾರಾಷ್ಟ್ರದಲ್ಲಿ ಹೋಗ್ತೇವೆ ನಾವು ಮಹಾರಾಷ್ಟ್ರದಲ್ಲಿದ್ದ ಪಂಢರಪುರ ದೇವಸ್ಥಾನ ಮತ್ತೆ ಶಿರಡಿ ಸಾಯಿಬಾಬ ಇದಕ್ಕೆಲ್ಲ ನಾವು ಟ್ರಿಪ್ಪು ಮಾಡ್ಕೊಂಡೋಗ್ತೇವೆ ಶಿರಡಿ ಸಾಯಿಬಾಬಾ ಪಂಢರಪುರ ಎಲ್ಲ ಅಲ್ಲಿ ಸಹ ನಾವು ಹೋಗಿ ಟಿಪ್ಪು ಮಾಡ್ಕೊಂಡು ಹೋಗಿ ಬರ್ತೇವೆ ಅವರಂದ್ರೆ ನಮಗೆ ತುಂಬ ಬಿ ಮತ್ತು ಮಹಾರಾಷ್ಟ್ರದಲ್ಲಿ ಫುಲ್ಲು ದೇವರು ಅದ್ರಿಂದಿದ್ದ್ ಜನರ ಸಂಖ್ಯೆ ತುಂಬ ಬೇಕು ಹೋಗುವಂಥ ದೇವ್ಸ್ಥಾನ ಅದು ತುಂಬ ಇದಾಗಿದಿದು ಮತ್ತೆ ನಮ್ಮ ಊರಲ್ಲಿ ದೈವ ದೇವರು ಅಂತ ಇದ್ದಾರೆ ಗುಳ್ಗ ದೇವರು ಕೊರಗಜ್ಜ ದೇವರು ಇಂಥದು ತುಂಬ ದೇವರುಗಳು ಇದ್ದಾರೆ ಯಾವುದು ದೇವರದು ಒಂದೊಂದು ಊರಿಗೆ ಒಂದೊಂದು ದೇವರದು ಇದು ಸನ್ನಿಧಾನ ಸಂವಿಧಾನ ಅಂತ ಸನ್ನಿಧಾನ ಅಂತಿರ್ತದೆ ಆ ದೇಶದಲ್ಲಿ ತುಂಬಾ ಅವ್ರ ದೇವರಿಗೆ ಪೂಜೆ ನಡಿತದೆ ನಮ್ಮ ಊರಲ್ಲಿ ತುಂಬ ಹಾಂ ತುಂಬ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಮಂಗಳೂರು ಹೋದರೆ ಮಂಗಳೂರಲ್ಲಿ ದೇವಸ್ಥಾನ ಇದೆ ಹಾಗೆ ತುಂಬ ತುಂಬ ದೇವಸ್ಥಾನಗಳು ತುಂಬ ಇದಾಗಿದೆ ಅಲ್ಲೆಲ್ಲ ಜನಸಂಖ್ಯೆ ದೇವ್ರು ಎಲ್ಲರ ಪ್ರಾರ್ಥನೆಯನ್ನು ಮಾಡ್ತಾರೆ ತುಂಬ ಬೇಡಿಕೆಗಳನ್ನು ಕೊಡ್ತಾರೆ ಅದರಿಂದ ನಮಗೇನು ದೇವರುನು ತುಂಬ ಅನುಗ್ರಹನೂ ಕೊಟ್ಟಿದಾರೆ ಹಾಗೆ ನಮಗೆ ಅದರ ಬಗ್ಗೆ ಏನು ಇದಿಲ್ಲ ತುಂಬ ಅನುಗ್ರಹ ತುಂಬ ಮಾಡಿಕೊಟ್ಟಿದೆ ದೇವರು ನಾವು ದೇವರ ಹತ್ರ ಬೇಡ್ಕೊಳ್ಳೋದು ಕೈಗಳು ಸುಖ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿ ನಾವು ಯಾವ ದೇವ್ಸ್ಥಾನಗೋದರು ದೇವರ ಹತ್ರ ಬೇಡೋದದೇ ಇವತ್ವರೆಗು ತುಂಬ ದೇವರು ನಮಗೇನು ನಮಗೆ ಕೈ ಕಾಲು ಸುಖ ಕೊಟ್ಟು ನಮ್ಮನ್ನು ತುಂಬಾ ಇದು ಮಾಡಿ ಎಂದು ತುಂಬ ಪ್ರಾರ್ಥನೆಗಳನ್ನು ನಾವು ಮಾಡ್ತೀವಿ ಎಲ್ಲಿ ಹೋದ್ರು ನಮಗೆ ದೇವರು ನಮಗೆ ತುಂಬ ಆರೋಗ್ಯ ಸಹ ಅವರು ಕೊಟ್ಟಿದಾರೆ ನಮಗೆಲ್ಲ ದೇವರಿಂದ ಎಲ್ಲ ಸಿಕ್ತಿದೆ ಎಲ್ಲಾ ದೇವಸ್ಥಾನದಲ್ಲೂ ನಾವು ಹೋಗಿ ವ್ರತಗಳನ್ನು ಮಾಡ್ತೇವೆ ಈ ಇಲ್ಲಿ ಹಬ್ಬದ ದಿವಸನು ಇದು ಮಾಡಿ ನಾವು ತುಂಬ ಪ್ರಾರ್ಥನೆ ಮಾಡ್ತೇವೆ ಹಬ್ಬ ಸಹ ಬಂದಾಗ ದೇವರ ಸನ್ನಿಗೆ ಹೋಗ್ತಿವಿ ಅಲ್ಲಿಗೆಲ ಜಾಸ್ತಿ ಇದು ಹೋಗಿ ಹಬ್ಬ ಬರುವ ಟೈಮಲೆಲ್ಲ ಇದು ಮುಂಚೆನೂ ಈಗಿನ ಮುಂಚೆಯಿಂದಾನೂ ಹಾಗೇ ಹಬ್ಬ ಬರುವೊತ್ತಿಗೆ ನಾವು ದೇವಸ್ಥಾನಯೆಲ್ಲ ಹೋಗಿ ಮಾಡ್ತೇವೆ ತುಂಬ ನಮ್ಗೆ ಇಷ್ಟವಾದ ದೇವಸ್ಥಾನ ಯಾವ್ದು ದೂರದಲ್ಲಿರ್ತದೆ ಹತ್ತಿರದಲ್ಲಿರ್ತದೆ ಅದನ್ನು ನಾವು ಇದು ಮಾಡಿಕೊಂಡು ಮನೆಯವರೆಲ್ಲ ಒಟ್ಟಿಗೆ ಸೇರಿ ಇದು ಮಾಡುತ್ತೇವೆ ಮಾಡ್ಕೊಂಡೋಗ್ತೀವಿ ತುಂಬ ನಮಗೆ ಇಷ್ಟವಾದ ದೇವಸ್ಥಾನ ಯಾವುದು ಅಲ್ಲಿಗೋಗಿ ನಾವು ಪ್ರಾರ್ಥನೆಗಳನ್ನು ಮಾಡುತ್ತೇವೆ ಎಲ್ಲ ಹತ್ರತ್ರ ದೇವಸ್ಥಾನ ನಮಗೆ ದೊಡ್ಡ ದೊಡ್ಡ ದೇವಸ್ಥಾನಕೆ ಹೋಗ್ತಿವಿ ಗಾಡಿ ಮಾಡಿಕೊಂಡು ಟೂರ್ ಮಾಡಿಕೊಂಡೆಲ್ಲ ಹೋಗ್ತಿರ್ತಿವಿ ತುಂಬ ದೇವಸ್ಥಾನಗಳಿಗೆನೇ ನಮಗೆ ದೇವರು ತುಂಬ ಇಷ್ಟ ಆ ಥರ ಇದು ಆಗಿದೆ ಎಲ್ಲ ದೇವರು ನಮಗೆ ಯಾವಾಗಾರು ನೆನಪಿಸಿಕೊಂಡಾಗ ದೇವರು ನಮಗೆ ಬರ್ತಾರೆ ಅಂಥದು ನಮಗೆ ಯಾವ ಕಷ್ಟ ಬಂದರು ಪರಿಹಾರ ಮಾಡಿ ಕೊಡ್ತಾರೆ ನಮಗೇನು ಸಮಸ್ಯೆ ಆದಾಗ ದೇವರಂದರೆ ನಮಗೆ ತುಂಬಾ ಇಷ್ಟ ದೇವರಿದೆ ಅಂತ ನಾವು ಇದ್ದೀವಿ ದೇವರಿಲ್ಲದ್ರೆ ನಾವು ಎಲ್ಲಿ ಇರೋದು ಹಾಗೆ ದೇವರಿಗಂತ ದೇವರು ಬೇಕು ನಮಗೆ ಯಾವ ದೇವಸ್ಥಾನಕ್ಕೆ ಹೋದ್ರು ದೇವರ್ನ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ನಮ್ಮ ನಮ್ಮ ಊರಲ್ಲಿ ಯಾವ ದೇವಸ್ಥಾನ ಅಥವಾ ಯಾವ ದೇವಸ್ಥಾನಕ್ಕೆ ಧರ್ಮಸ್ಥಳ ಧರ್ಮಸ್ಥಳ ಸುಬ್ರಹ್ಮಣ್ಯ ಕೊಲ್ಲೂರು ಇದಕ್ಕೆಲ್ಲ ದೇವಸ್ಥಾನಕ್ಕೆ ಹೋ ಗಿ ನಾವು ಕೈ ಕಾಲು ಸುಖ ಬರ ಅಂತ ದೇವರಲ್ಲಿ ಒಳ್ಳೆ ದಿವಸ ಹಬ್ಬದ ದಿವಸ ನಾವು ಬೇಡ್ಕೊಳ್ತೆವೆ ದೇವ್ರ ಹತ್ರ ಹಾಗಾಗಿ ನಮಗೆ ದೇವರು ತುಂಬ ಕಷ್ಟದ ಹೊತ್ತಿಗೆ ಸಹಾಯ ಆಗ್ತಾರೆ ತುಂಬಾ ಅದಕ್ಕೆ ನಾವು ಇದು ಮಾಡೋದಿಲ್ಲ ದೇವರನ್ನು ಯಾವಾಗ ನೆನೆಸಿಕೊಂಡು ಸುಮ್ಮನೆ ಇದು ಮಾಡುತ್ತಾ ಇರುತ್ತೇವೆ ದೇವರ ಹತ್ರ ಬೇಡ್ತೀವಿ ಮನೆಯವರು ಯಾರಿಗೆ ಸುಖ ಎಲ್ಲಾ ಒಳ್ಳೆದು ಕೊಡಲಿ ಅಂತ ಹಾಗಾಗಿ ದೇವರ ಹತ್ರ ಆದಷ್ಟು ನಾವು ಪ್ರಾರ್ಥನೆಗಳನ್ನು ಮಾಡಿ ನಮಗೆ ಇದು ಮಾಡಿ ಕೊಡ್ತಾರೆ ದೇವರು ದೇವರಿಗೆ ಪೂಜೆ ಕೊಡ್ತೇವೆ ವಾರಕ್ಕೆ ಒಂದ್ಸಲ ಪೂಜೆ ಎಲ್ಲಾ ಕೊಟ್ಟು ನಾವು ಒಳ್ಳೆ ಕೆಲಸ ಆಗದ ಕೆಲಸ ಎಲ್ಲ ಒಳ್ಳೆ ಆಗಬೇಕಂತ ದೇವರಿಗೆ ಪ್ರಾರ್ಥನೆ ಮಾಡಿ ಪೂಜೆಯನ್ನು ಸಲ್ಲಿಸ್ತೀವಿ ಹಾಗಾಗಿ ನಮಗೆ ಏನು ತೊಂದರೆಗಳು ಇಲ್ಲ ದೇವರು ಒಳ್ಳೆ ಅನುಗ್ರಹ ಕೊಟ್ಟಿದ್ದಾರೆ ದೇವರು ಸಮಸ್ಯೆನಿಲ್ಲ ದೇವರು ಕಷ್ಟ ಅಂತ ಇಂದನಕ ದೇವರು ಸಹ ಇನ್ನು ಬಂದಿಲ್ಲ ಕಷ್ಟ ಬಂದಾಗ ದೇವರನ್ನ ಬೇಡ್ಕೊಂಡು ಹೋಗ್ತೇವೆ ಅಂಥ ಸಮಯದಲ್ಲೆಲ್ಲ ಕಷ್ಟ ಬಂದಾಗ ದೇವರ ನೆನೆಸಿಕೊಳ್ತೇವೆ ಹಾಗಾಗಿ ನಮಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ನಮ್ಮ ಧರ್ಮಸ್ಥಳ ಅಣ್ಣಪ್ಪ ಪಂಜುರ್ಲಿ ದೇವರು ನಮಗೆ ಮೊನ್ನೆ ದೇವಸ್ಥಾನಕ್ಕೆಲ್ಲ ಹೋಗಿ ದೇವರ ಹತ್ರ ಕೈ ಕಾಲು ಬೇಡ್ಕೊಂಡು ಬಂದು ಹಾಗಾಗಿ ನಮಗೆ ದೇವರಿಂದ ಎಂಥಾದ್ರು ಸಮಸ್ಯೆಗಳು ನಮಗೆ ಇಲ್ಲ ತುಂಬ ಜೀ ದೇವರು ನಮಗೆ ಕೈ ಕಾಲು ಕೊಟ್ಟು ಕೆಲಸ ಮಾಡಲಿಕ್ಕೆ ದುಡಿದು ತಿನ್ನಲಿಕ್ಕೆ ದೇವರ ಹತ್ರ ಸುಬ್ರಹ್ಮಣ್ಯ ದೇವರಿಗೆ ತುಂಬ ದೇವರುಗಳಿದ್ದಾರೆ ಒಳ್ಳೆ ನಮಗೆ ದೇವರಿಂದ ಬೇಡಿಕೆಯನ್ನು ಕೊಟ್ಟರು ತುಂಬ ನಾವು ದೇವರ ಭಕ್ತರು ನಮಗೆ ದೇವರಿಗೆ ಎಲ್ಲಿ ದೇವರದು ಕಾರ್ಯ ನಡೀತದಲ್ಲಿ ನಾವು ಹೋಗ್ತಿವಿ ದೇವರು ಹಾಗಾಗಿ ನಮಗೆ ಆರೋಗ್ಯ ತುಂಬ ಕೊಟ್ಟಿದ್ದಾರೆ ದೇವರು ದೇವರು ಇನ್ನಷ್ಟು ಕೊಡಲಿ ಅಂತ ನಾನು ದೇವರ ಹತ್ರ ಅದೇ ಬೇಡೋದು ಹಾಗೆ ಸೌಭಾಗ್ಯ ಕೊಟ್ಟಿದ್ದಾರೆ ದೇವ್ರು ಇನ್ನಷ್ಟು ಕೊಡಲಿ ದೇವರಿಂದ ನಾವು ಹೇಳ್ಬೇಕಿಲ್ಲ ಯಾವುದು ಇದು ಬಂದ್ರೂ ನಾವು ರೆಡಿ ಓಗುದಕ್ಕೆ ರೆಡಿ ಇರ್ತೇವೆ ಹಬ್ಬ ಬಂದರು ಟೂರ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೇವೆ ಹಾಗೆ ಬೇರೆ ಯಾವ್ದಕ್ಕು ದೇವಸ್ಥಾನಕ್ಕೆ ಹೋಗ್ತೇವೆ ನಮ್ಮ ಊರಲ್ಲಿ ಕೊರಗಜ್ಜ ದೇವರು ಅಂತ ಇದ್ದಾರೆ ಅಲ್ಲಿ ನಾವು ಅವರ ಪ್ರಾರ್ಥನೆ ತುಂಬಾ ಮಾಡುತ್ತೇವೆ ಅವ್ರ ಭಕ್ತಿಯು ಇಂದ ನಾವು ಎಲ್ಲಿ ಹೋದ್ರು ಅವ್ರ ದೇವಸ್ಥಾನಕ್ಕೆ ಬಂದು ಕೈ ಮುಗಿ ಹೋ ಗ್ತೇವೆ ಕಾಪುದು ಮಾರಿಯಮ್ಮ ದೇವರಿದ್ದಾರೆ ಮಾರಿಗುಡಿದು ಅವರು ಸಹ ನಮಗೆ ತುಂಬ ಬೇಕಾದಂಥ ದೇವರು ಹಾಗಾಗಿ ನಾನು ಅವರಿಗೆ ನಾವು ಎಲ್ಲಿ ಹೋದ್ರು ಯಾವ ಅವರ ಸೇವೆ ಆಗುವಾಗ ನಾವಲ್ಲಿ ಹೋಗಿ ಇದು ಮಾಡ್ತೇವೆ ಆಗಿಂದ ನಮಗೆ ದೇವರು ಯಾವತ್ತೂ ಅಲ್ಲಿಗೆ ಹೋದ್ರು ಗಾಡಿ ನಿಲ್ಲಿಸಿ ಆದ್ರು ನಾವು ಅವರ ಸೇವೆ ಮ ಕೈ ಮುಗಿದು ಹೋಗ್ತೇವೆ ನಾವು ಬರ್ತೇವೆ ಹಾಗಾಗಿ ಇನ್ನು ನಮಗೆ ಇಷ್ಟರ ತನಕ ದೇವರು ನಮ್ಮನ್ನು ಕೈ ಬಿಡಲಿಲ್ಲ ಇನ್ನು ಬಿಡೋದು ಬೇಡ ಹಾಗಾಗಿ ಉಡುಪಿಯಲ್ಲಿ ಸಹ ಒಳ್ಳೊಳ್ಳೆ ದೇವಸ್ಥಾನಗಳಿದೆ ದೇವಸ್ಥಾನ ಪಂಜುರ್ಲಿ ದೇವಸ್ಥಾನ ದೇವಿಯದ್ದು ಗುಡಿ ಇದೆ ಹೆಜ್ಮಾಡಿ ಇಂಥದೊಂದು ಸಣ್ಣ ಸಣ್ಣ ದೇವಸ್ಥಾನ ಸದಾ ಇರ್ತದೆ ಎಲ್ಲೆಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಹಳ್ಳಿಗಳಿಗೆ ದೇವರದು ಅಂತ ಇರ್ತದೆ ಅವರದೊಂದು ನೇಮ ಕೋಲ ನೇಮ ಅಂತ ಆಗೋ ದೇವಸ್ಥಾನ ನಮಗೆ ಟೂರು ಮಾಡಲಿಕ್ಕೆ ಅಂದರೆ ದೂರದಲ್ಲಿ ಶಿರ್ಡಿ ಸಾಯಿಬಾಬ ಪಂಡರಪುರ ಇಂಥದೆಲ್ಲ ದೇವಸ್ಥಾನ ನೋಡಬೇಕು ಧರ್ಮಸ್ಥಳ ಸುಬ್ರಹ್ಮಣ್ಯ ಇಲ್ಲಿ ಕರ್ನಾಟಕದಲ್ಲಿ ಧರ್ಮಸ್ಥಳ ಸುಬ್ರಮಣ್ಯ ಫೇಮಸ್ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಪಿಸ್ ಒಳ್ಳೆ ದೇವಸ್ಥಾನ ನೋಡುವಂಥ ದೇವಸ್ಥಾನ ಜನರು ಭಕ್ತಾದಿಗಳು ಹೋಗುವಂಥ ದೇವಸ್ಥಾನ ಅದೇ